ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹುಡುಗಿ ಡ್ರಾಯಿಂಗ್ ಮಾಡಿದ್ದೆ ಅವಳು ಅನಾಥಳು ಸಣ್ಣಕಿರ್ತಾನೆ ಅಪ್ಪ ಅಮ್ಮ ಇಬ್ಬರನ್ನೂ ಕಳ್ಕೊಂಡಿದ್ಲು ಮನೆ ಮಠ ಏನೂ ಇರಲಿಲ್ಲ ಅವಳಿಗೆ ಬೇರೆ ಯಾರದಾದರೂ ಮನೆಗೆ ಹೋಗಿ ಕೆಲಸ ಮಾಡಿ ದುಡಿದರೆ ಮಾತ್ರ ಅವಳಿಗೆ ಆ ಹೊತ್ತಿಗೆ ಊಟಕ್ಕಿತ್ತು ಇಲ್ಲಾಂದ್ರೆ ಅವಳು ಹೊಟ್ಟೆ ಹಸ್ಕೊಂಡೆ ಇರಬೇಕಿತ್ತು ಅವಳು ಬೇರೆಯವರ ಮನೆ ದೊಡ್ದೊಡ್ಡ ಮನೆಗೆಲ್ಲ ಹೋಗಿ ನೀರು ಹಾಕೋದು ಪಾತ್ರೆ ತೊಳ್ಯೋದು ಬಟ್ಟೆ ತೊಳ್ಯೋದು ಇದೇ ಥರ ಎಲ್ಲ ಕೆಲಸ ಮಾಡಿಕೊಂಡು ಅವರ ಮನೇಲಿ ಅಷ್ಟೋ ಇಷ್ಟೋ ಕೊಡೋ ದುಡ್ಡನ್ನು ಎಲ್ಲ ಸಂಪಾದನೆ ಮಾಡಿ ಅದರಿಂದ ಅವಳು ಊಟ ತಿಂಡಿ ಎಲ್ಲ ಮಾಡ್ತಿದ್ಲು ಅದನ್ನು ನೋಡಿ ಅದರಿಂದ ಬೇಜಾರಾಗಿ ಆ ಡ್ರಾಯಿಂಗ್ ಬಿಡಿಸಿದೆ ಅದು ಕಣ್ಣ ಮುಂದೆಯೇ ಬರ್ತಾ ಇತ್ತು ಅದರಿಂದ ಅದನ್ನ ಬಿಡಿಸಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಅಜ್ಜಿ ಚಿತ್ರ ಬಿಡಿಸಿದ್ದೆ ಆ ಅಜ್ಜಿ ಅಕ್ ಮಕ್ಕಳೆಲ್ಲ ಇದ್ದರೂ ಆ ಅಜ್ಜಿನ ಯಾರೂ ನೋಡ್ಕೊತಿರ್ಲಿಲ್ಲ ಅನಾಥಾಶ್ರಮಕ್ಕೆ ಹಾಕಿದ್ದರು ಆ ಅನಾಥಾಶ್ರಮದಲ್ಲಿ ಆ ಅಜ್ಜಿನ ಯಾರೂ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಅಲ್ಲೂ ಕೂಡ ಆ ಅಜ್ಜಿಗೆ ಅಲ್ಲೂ ಇರೋಕಾಗ್ದೆ ಇಲ್ಲೂ ಇರೋಕಾಗ್ದೆ ಫುಲ್ ನರಳಾಡ್ತಾ ಇತ್ತು ಅದೂ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಅದನ್ನೂ ಬಿಡಿಸಿದ್ದೆ ಆಮೇಲೆ ಹೀಗೆ ಹೊರಗೆ ಹೋಗ್ತಾ ಇರುವಾಗೆಲ್ಲ ನೇಚರ್ನೆಲ್ಲ ನೋಡಿ ನೋಡಿ ನೋಡಿ ಅದೆಲ್ಲ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ಆ ನೇಚರ್ ಪೈಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದೀನಿ